ಮದ್ವೆಗಳಲ್ಲಿ ಫಶ್ಟು ಆರ್ತಕ್ಷತೆ ಅಂತ ಇರುತ್ತೆ ಆರತಕ್ಷತೆ ಮುಗಿದ್ಮೇಲೆ ಲಾಸ್ಟಲ್ಲಿ ಟೇಯ್ಮ್ ಇರುತ್ತಲ್ಲವಾ ಅವ್ರದ್ದೆಲ್ಲ ಹೆಣ್ಣು ಗಂಡ್ದೆಲ್ಲ ಫೋಟೋಶೂಟ್ ಮಾಡ್ತಾರೆ ಮತ್ತು ತಿರ್ಗಿ ಫೋಟೋಶೂಟೆಲ್ಲ ಮುಗಿದ್ಮೇಲೆ ಟೆಯ್ಮ್ ಇರುತ್ತೆ ಒಂದು ಸ್ವಲ್ಪ ಆಗ ಫುಲ್ಲು ಡ್ಯಾನ್ಸುಗಳು ಎಲ್ಲ ಆಡ್ತೀವಿ ಆ ಡ್ಯಾನ್ಸುಗಳಲ್ಲಿ ಹಾಡುಗ್ಳು ಯಾವ್ದು ಚೆನ್ನಾಗಿ ಇರ್ತವೆ ಅಂತಂದರೆ ಬಾರೆ ಬಾರೆ ಬಾರೆ ಬಾರೆ ಬಿಂದಿಗೆಯ ಮೋರೆ ತೋರೆ ಬಾರೆ ನನ್ನ ಕುರುಬನ ರಾಣಿ ಅಂತ ಈ ಥರ ಸಾಂಗ್ ಬರುತ್ತೆ ಮತ್ತು ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ ನಿನ್ನ ಮದುವೆ ಸೆಟ್ಟಾಯಿತೀಗ ಬೇಗ ಬಾ ಗಟ್ಟಿಮೇಳ ಚಚ್ಚುತ್ತಿರಲು ತಾಳಿ ಕಟ್ಟಲು ಬಾರೆ ಬಾರೆ ಹಸೆಮಣೆಗೆ ಅಂತ ಹಾಡು ಚೆನ್ನಾಗಿರತ್ತೆ ಇವೆಲ್ಲ ಹಾಕೊಂಡು ಒಳ್ಳೊಳ್ಳೆಯ ಡಾನ್ಸ್ ಆಡಿಕೊಂಡು ಮತ್ತು ತಿರ್ಗಿ ಹಾಡುಗ್ಳ್ ಹೇಳ್ಕೊಂಡು ಫುಲ್ಲು ಎಂಟಟೈನ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಮದುವೆಯೆಲ್ಲ ಮುಗಿಸ್ಕೊಂಡು ಕಂಪ್ಲೀಟ್ ಮಾಡ್ಕೊತೀವಿ ಮದುವೆನ